ಪುಸ್ತಕಗಳನ್ನು ಹೊರ್ತುಪಡಿಸಿ ನೀವು ಯಾವ್ದಾದರು ಮ್ಯಾಗಜೀನ್ ಬ್ಲಾಗ್ಗಳು ಸುದ್ದಿ ಪತ್ರಿಕೆಗಳನ್ನು ಓದ್ತೀರ ಹೌದು ನಾವು ಪುಸ್ತಕಗಳನ್ನು ಓದ್ತಾ ಹೋಗ್ತೀವಿ ಪುಸ್ತಕಗಳು ನಮಗೆ ನೆಮ್ಮದಿಯ ತಾಣವಾಗಿದೆ ಒಂದು ನೆಮ್ಮದಿಯ ಜೀವನವನ್ನು ಕೂಡ ನೀಡುವಂಥ ಒಂದಿಷ್ಟು ಭಾಳಷ್ಟು ವೈಯಕ್ತಿಕವಾಗಿ ನೋಡ್ತಾ ಹೋದಂತೆಲ್ಲ ಒಂದು ಯಾವುದೇ ಸಮಸ್ಯೆ ಇದ್ರು ಕೂಡ ಪುಸ್ತಕಕ್ಕೆ ನಾವು ಮಾರಾದರೆ ಪುಸ್ತಕವನ್ನು ಓದ್ತಾ ಹೋದ್ರೆ ನಾವು ಯಾವುದೇ ಒಂದು ಪತ್ರಿಕೆ ಆಗಲಿ ಮ್ಯಾಗಜಿನ್ಗಳಾಗಲಿ ಯಾವ್ದೇನಾದ್ರು ಒಂದು ಮಾಹಿತಿಯನ್ನು ನಾವು ಸಂಗ್ರಹಣೆ ಮಾಡ್ಕೊಳ್ಳುವಂಥದ್ದು ನಮ್ಮ ಬೌದ್ಧಿಕ ಮಟ್ಟಕ್ಕೆ ಮತ್ತು ನಮ್ಮ ಬೌದ್ಧಿಕವನ್ನು ವೃದ್ಧಿಸಿಕೊಳ್ಳುವುದಕ್ಕೆ ಕೂಡ ನಾವು ಹಲವಾರು ವಿಚಾರಗಳನ್ನು ತಿಳಿಪಡಿಸೋದಕ್ಕೋಸ್ಕರ ಈ ಪುಸ್ತಕ ನಮಗೆ ಅಚ್ಚು ಮೆಚ್ಚು ನೀಡುತ್ತಾ ಇದೆ ಅದೇ ರೀತಿಯಾಗಿ ಅಮುಗೆ ರಾಯಮ್ಮನವರು ಒಂದು ವಚನದಲ್ಲಿ ಹೇಳ್ತಾ ಹೋಗ್ತಾರೆ ಎನ್ನ ಕಣ್ಣೊಳಗಣ ಕಟ್ಟಿಗೆಯ ಮುರಿವವರನಾರನೂ ಕಾಣೆ ಎನ್ನ ಕಾಲೊಳಗಣ ಮುಳ್ಳ ತೆಗೆವವರನಾರನೂ ಕಾಣೆ ಎನ್ನ ಅಂಗದಲ್ಲಿದ್ದ ಅಹಂಕಾರವ ಸುಡುವವರನಾರನೂ ಕಾಣೆ ಎನ್ನ ಮನದಲ್ಲಿಪ್ಪ ಮಾಯಾಪ್ರಪಂಚವ ಕೆಡಿಸುವವರನಾರನೂ ಕಾಣೆನಯ್ಯಾ ಆದ್ಯರ ವೇದ್ಯರ ವಚನಗಳಿಂದ ಅರಿದೆವೆಂಬವರು ಅರಿಯಲಾರರು ನೋಡಾ ಎನ್ನ ಕಣ್ಣೊಳಗಣ ಕಟ್ಟಿಗೆಯ ನಾನೆ ಮುರಿಯಬೇಕು ಎನ್ನ ಕಾಲೊಳಗಣ ಮುಳ್ಳ ನಾನೆ ತೆಗೆಯಬೇಕು ಎನ್ನ ಅಂಗದಲ್ಲಿಪ್ಪ ಅಹಂಕಾರವ ನಾನೆ ಸುಡಬೇಕು ಎನ್ನ ಮನದಲ್ಲಿಪ್ಪ ಮಾಯಾಪ್ರಪಂಚವ ನಾನೆ ಕಳೆಯಬೇಕು ಅಮುಗೇಶ್ವರ ಲಿಂಗವ ನಾನೆ ಅರಿಯಬೇಕು ನೋಡಿ ಇಲ್ಲಿ ಅಮುಗೆ ರಾಯಮ್ಮ ಒಂದು ಪ್ರತಿಯೊಬ್ಬ ವ್ಯಕ್ತಿಯ ತನ್ನ ಜೀವನದಲ್ಲಿ ಬರುವ ಎಡರು ತೊಡರುಗಳನ್ನು ತಾನೇ ಬಗೆಹರಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ತನ್ನನ್ನು ಕಾಡುವ ನೋವಾಗಿರಬೋದು ಸಂಕಟ ಆಗಿರಬೋದು ಆಪತ್ತಾಗಿರಬೋದು ನಾವೇ ನಿವಾರಿಸಿಕೊಳ್ಳುವಂಥ ಮನಃಶಕ್ತಿ ನಮ್ಮಲ್ಲಿ ತನ್ಮಯರಾಗಿರಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ ಮನದಲ್ಲಿ ದುಡಿಯುವಂಥ ಒಳ ಮಿಡಿತಗಳನ್ನು ಕೂಡ ನಾವು ಅದನ್ನೂ ಹತೋಟಿಲಿ ಇಟ್ಕೊಳ್ಳುವಂಥ ಶಕ್ತಿ ಅಂದರೆ ಅದನ್ನು ಹಿಡಿದಿಡುವಂತಹ ಶಕ್ತಿ ನಮ್ಮಲ್ಲಿ ಇರ್ತದೆ ವ್ಯಕ್ತಿತ್ವವನ್ನು ಒಳ್ಳೆ ರೀತಿಯಲ್ಲಿ ರೂಪಿಸುವಂತ ಕೆಲಸ ನಮ್ಮದಾಗಬೇಕು ಹೊಣೆಗಾರಿಕೆಯನ್ನು ನಾವೇ ಹೊರ್ಬೇಕಾಗುತ್ತೆ ಯಾವುದೇ ರೀತಿಯ ಒಂದು ಮನಸ್ಸಿಗೆ ಅಥ್ವ ಮನಸ್ಸಿನ ನೋವುಗಳಿಗೆ ನಾವು ಹೋಗಬಾರ್ದು ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಕೂಡ ನಾವು ಮಾಯಾ ಪ್ರಪಂಚ ಎಂಬುದು ಮಾನವ ಜೀವಿಗಳ ಮಾಯ ಮನದಲ್ಲೇನಾಗಿರ್ತವೆ ಬಗೆ ಬಗೆಯಾದಂಥ ವ್ಯಾಮೋಹಗಳಲ್ಲಿ ನಾವು ಹೋಗ್ತಾ ಹೋಗ್ತೀವಿ ಅಲ್ಲಿ ಕಾಮನೆಗಳನ್ನು ಕೆರಳಿಸುವಂತದ್ದಾಗಿರಬೌದು ತೊಳಲಾಟಗಳಾಗಿರಬೌದು ಮಾಡುವ ವಸ್ತುಗಳಾಗಿರಬೌದು ಜೀವಿಯಾಗಿರಬೌದು ಸಂಗತಿಗಳಾಗಿರಬೌದು ತುಂಬಿರುವಂಥ ಜಗತ್ತು ಬದುಕು ಜೀವನವಂತೂ ಬಹಳಷ್ಟು ಒಂದು ವಿಜೃಂಭಣೆಯಾಗಿರುವಂಥ ಕೂಡಿರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಅಂದರೆ ನಮ್ಮ ಮನಸ್ಸಿನ ಭಾವನೆಗಳನ್ನು ನಾವು ತಪ್ಪದಂತೆ ನಮ್ಮ ಮನಸ್ಸನ್ನು ಹಿಡಿದಿಟ್ಟುವಂಥ ಕೆಲಸ ನಮ್ಮದಾಗಿರಬೇಕು ಆದ್ಯರು ಅಂತಂದ್ರೆ ಹಿಂದಿನವರು ಹಿಂದಿನವರ ಕಾಲದಲ್ಲಿ ಏನೆಗೇ ಇದ್ರು ಸಮಾನತೆ ಸಮನ್ವಯ ಜೀವನವನ್ನು ಸಾಗಿಸ್ತಾ ಇದ್ರು ಆ ರೀತಿಯಾಗಿ ನಾವೆಲ್ಲರು ಒಂದೇ ಭಾವನೆ ನೀಡೋದು ಕಲೀಬೇಕು ಒಂದೇ ಮನಸ್ಥಿತಿಯನು ಹೊಂದಾಣಿಕೆಯಾಗಬೇಕು ವೇದ್ಯರಂದರೆ ತಿಳಿದವರು ವೇದ್ಯರು ಅಂದರೆ ತಿಳಿದವರಾಗಿರಬೇಕು ಅರಿತವರು ಅಥವಾ ತಿಳಿದವರು ಲೋಕದ ನಡೆ ನುಡಿಗಳನ್ನು ಏನು ಮಾಡಬೇಕಾಗುತ್ತೆ ಒರೆ ಹಚ್ಚಿ ನೋಡುವಂಥ ಕೆಲಸ ನಮ್ಮದಾಗಿರಬೇಕು ಲೋಕದ ನಡೆ ನುಡಿಗಳಲ್ಲಿ ನಾವು ಶ್ರೇಷ್ಠತೆಯನ್ನು ಪಡಕೊಳ್ಬೇಕು ಯಾವ್ದಾರು ಒಂದು ಸಮುದಾಯ ಆಗಿರಬೋದು ಕೆಡುಕು ಒಳುಕುಗಳಿರ್ತಾವೆ ಆ ಕೆಡುಕು ಒಳಿತುಗಳನ್ನು ನಾವೇನು ಮಾಡಬೇಕು ಒಳತು ಒಳಿತಿಗೆ ನಾವು ಒಂದು ಮನೋಭಾವನೆಯನ್ನು ಇಡಬೇಕು ಕೆಡುಕು ಭಾವನೆಗಳನ್ನು ತೆಗೆದಾಕಬೇಕು ನಮ್ಮ ಮನಸ್ಸಿನಿಂದ ಕೆಡುಕು ಭಾವನೆಗಳನ್ನು ತೆಗೆದಾಕುವಂಥ ಮನಸ್ಥಿತಿಗೆ ನಾವು ಜಾರಬೇಕಾಗತ್ತೆ ಯಾವುದೇ ಸಮಸ್ಯೆ ಬಂದರು ಕೂಡ ಅದನ್ನು ಎದುರಿಸುವಂಥ ಶಕ್ತಿ ನಮ್ಮಲ್ಲಿರಬೇಕಾಗುತ್ತೆ ಇದು ನಮಗೆ ಪುಸ್ತಕ ಇಷ್ಟು ಮಟ್ಟಿಗೆ ನಮಗೆ ತಿಳಿಸುವಂಥದ್ದಾಗಿರ್ತದೆ ಪುಸ್ತಕದಿಂದ ಅನೇಕ ಅಂಶಗಳು ಮತ್ತು ಲಾಭಾಂಶಗಳನ್ನು ಕೂಡ ನಾವು ಪಡೆದುಕೊಳ್ಳುವಂಥ ಶಕ್ತಿಯನ್ನು ನಾವು ವೃದ್ದಿಸ್ಕೊಳ್ತಾ ಹೋಗ್ತೀವಿ ಈ ರೀತಿಯಾಗಿ ನಾವು ಅನೇಕ ಜನರು ಅನೇಕ ರೀತಿಯಾದಂಥ ಹೇಳ್ತಾ ಹೋಗ್ತಾರೆ ಅದೇ ರೀತಿ ಬಸವಣ್ಣನವರು ಹೇಳ್ತಾರೆ ಇವನಾರವ ಇವನಾರವ ಇವನಾರವ ಎನ್ನದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವಾ ನಮ್ಮ ಮನೆಯ ಮಗನೆಂದೆನಿಸಯ್ಯಾ ಕೂಡಲ ಸಂಗಮ ದೇವ ನಮ್ಮ ಮನೆಯ ಮಗನೆಂದೆನಿಸಯ್ಯಾ ಅಂಥೇಳಿ ಅಲ್ಲಿ ಬಸವಣ್ಣವರು ಹೇಳ್ತಾರೆ ನಾವು ಇಲ್ಲಿ ಯಾರು ಮೇಲು ಯಾರು ಕೀಳು ಎಂಬ ಭಾವನೆಯನ್ನು ತೋರಿಸ್ಬಾರದು ನಾವೆಲ್ಲ ಒಂದೇ ಎಂಬ ಭಾವನೆಯನ್ನು ನಾವು ತಿಳಿಬೇಕು ಅವ ಮೇಲು ಇವ ಕೀಳು ಎಂಬ ಭಾವನೆಗಳನ್ನು ತೊಡೆದಾಕಬೇಕು ನಾವೆಲ್ಲರೂ ಒಂದೇ ಎಂಬ ಭಾವನೆಯನು ನಾವು ತರಬೇಕಾಗುತ್ತೆ ಇಲ್ಲಿ ಮಾನವ ಜನ್ಮದಲ್ಲಿ ಹುಟ್ಟಿದ್ಮೇಲೆ ಮಾನವ ಸಂಸ್ಕೃತಿಯನ್ನು ನಾವು ಉಳಿಸುವಂಥ ಕೆಲ್ಸ ನಮ್ದಾಗಬೇಕು ಈ ಸೂರ್ಯನಿಗೆ ಕಿರಣಕ್ಕು ಭೇದವಿಲ್ದೆ ಹಾಗೆ ಶತಮಾನಗಳು ಮೀಟಿದಂಥ ರಂಗದ ಸ್ಫೂರ್ತಿ ಕೂಡ ನಮಗೆ ಬಸವ ಕಾಯಕ ದೀಕ್ಷೆ ಪಡೆದ ಮೇಲೆ ಕೂಡ ನಾವು ಸಾತ್ವಿಕ ಮೂರ್ತಿಯಾಗಿ ನಾವು ಕಾಣಬೇಕಾಗುತ್ತೆ ನಾವಿಲ್ಲಿ ಸೊಕ್ಕು ಅಗೌರವಗಳನ್ನು ಏನುಮಾಡ್ಬೇಕಾಗುತ್ತೆ ಮುರಿದಾಕುವಂಥ ಕೆಲಸಕ್ಕೆ ನಾವು ಮುಂದಾಗಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಗಮನ ಕೊಡಬೇಕಾಗುತ್ತೆ ಯಾಕಪ್ಪ ಅಂದರೆ ನಾವು ಮಾನವ ಜನ್ಮದಲ್ಲಿ ಹುಟ್ಟಿದಮೇಲೆ ಪುಸ್ತಕ ನಮಗೆ ಒಳ್ಳೆಯ ಮಾದರಿಯಾಗಿರುತ್ತದೆ ಅನ್ನೋದ್ರ ಬಗ್ಗೆ ಗಮನ ಹರಿಸುವಂಥದ್ದು ನಾವು ಕಾಣಬೇಕಾಗುತ್ತೆ ಇಲ್ಲಿ ದಿನ ನಿತ್ಯ ಎಲ್ಲಯದೋ ಒಂದು ಸಮಸ್ಯೆಲಿದ್ರು ಕೂಡ ನಾವು ಅದನ್ನು ನಾವು ಪ್ರೇರೇಪಿಸುವಂಥ ಕೆಲಸ ನಮ್ದಾಗಬೇಕು ನಮ್ಮದು ನೆಡೆರ್ ನೆರೆವೇರಿಸಬೇಕು ಅನ್ನೋದ್ರ ಬಗ್ಗೆ ನಾವು ಸಾಂಸ್ಕೃತಿಕ ನಾಯಕ ಬಸವೇಶ್ವರವ ಅಂಥೇಳಿ ನಾವು ಮನ್ನಿನಿಯವನು ಒಂದು ಘೋಷಣೆ ಮಾಡಿರವಂಥದ್ದನ್ನು ನಾವು ಕಾಣ್ತಾ ಇದಿವಿ ಬಸವಣ್ಣೋರು ಸಾಂಸ್ಕೃತಿಕ ರಾಯಭಾರಿಯಾಗಿ ಕೂಡ ನಾವು ಹೊರ ಹೊಮ್ಮಿರುವಂಥದ್ದು ಕಾಣಬೇಕಾಗುತ್ತೆ ಈ ರೀತಿಯಲ್ಲಿರುವಂಥ ಜನರು ನಾವು ಜನ ಸಂಖ್ಯೆಯನ್ನು ಬದಲಾಯಿಸುವಂಥ ದಿಕ್ಕಾಗಬೇಕು ಪುಸ್ತಕದಿಂದ ಪಡೆದುಕೊಳ್ಳುವಂತ ಶಕ್ತಿ ನಮ್ಮಲ್ಲಿರಬೇಕು ಪುಸ್ತಕ ಪತ್ರಿಕೆಗಳು ಅನೇಕ ವಿಷಯಗಳನ್ನು ಒಳಗೊಂಡಿರ್ತದೆ ಆ ಅಂಶಕ್ಕೆ ನಾವು ಮಾದರಿಯಾಗ್ಬೇಕು ಅನ್ನೋದ್ರ ಬಗ್ಗೆ ಇಷ್ಟು ನಾವು ತಿಳಿಸ್ಬೌದು